ನಾವು ಮಾಡಾಕೆ ಅವು ನಮಗ್ ಮಾಡೋದ್ ಆಗ್ಲಾರ್ದ ಅಡುಗೆ ಮಾಡೋಕೆ ಬರೊಂಗಿಲ್ಲ ನಮಗ್ ಕಷ್ಟ ಅಂತದಂದರೆ ನಾವು ಫಸ್ಟು ಕಲಿತಿದ್ದು ರೊಟ್ಟಿ ಮಾಡೋಕೆ ಬರದಿದ್ದಿಲ್ಲ ನಮಗೆ ಮಾಡೋಕ್ ಹೋದ್ರೆ ಅದು ಸರಿಗೆ ಬೇಯ್ತಿದ್ದಿಲ್ಲ ಅದನ್ನ ಹೆಂಗಾನ ಮಾಡಿ ನಾನು ಕಲಿಲೇಬೇಕು ಅಂತಂದೇಳಿ ಒಂದುಸಾರೆ ಕೆಟ್ಟೋಯಿತು ಎರಡುಸಾರೆ ಕೆಟ್ಟು ಕೆಟ್ಟೋಯ್ತು ಇಟ್ಟು ಮೂರನೇಸಾರೆ ಚೆನ್ನಾಗ್ ಮಾಡಿದೆ ಹಂಗೆ ರೊಟ್ಟಿ ಬರ್ತಿದ್ದಿಲ್ಲ ರೊಟ್ಟಿ ಮಾಡಿದೆ ಆಮೇಲೆ ಮುದ್ದೆ ಮುದ್ದೇನೂ ನಮಗೆ ನಮ್ಮಮನೆಯಲ್ಲಿ ಕಲಿತಿಲ್ಲ ನಾವು ಗಂಡನ ಮನೆಗೆ ಬಂದಾಗ ಕಲ್ತಿವಿ ಮುದ್ದೆ ಮುದ್ದೇ ತಿನ್ನೋದರಿಂದ ಆರೋಗ್ಯಕರವಾದದ್ದು ಮುದ್ದೆ ಮಾಡಿಕೊಂಡ್ ತಿಂದ್ವಿ ಗಟ್ಟಿ ಪದಾರ್ಥ ಆಮೇಲೆ ಹಾಗಲಕಾಯಿ ಹಾಗಲಕಾಯಿ ಕಹಿ ಯಾರು ತಿನ್ನೊಲ್ಲ ಅಂತ ಕಹಿ ಪದಾರ್ಥನ ನಾವು ಎಷ್ಟನ್ನು ಬೆಲ್ಲ ಹಾಕಿ ಸ್ವೀಟ್ ಹಾಕಿ ಮಾಡಿದ್ರು ಅದು ವಿಷನೆ ಇರ್ತತಿ ಹಂಗಾಗಿ ಅದು ನಿಮಗೆ ಮಾಡೊಕೆ ಪ್ರಯತ್ನ ಮಾಡಿದ್ರು ಅದು ಎಷ್ಟಾನ ಮಾಡಲಿ ಸಾರು ಕಹಿ ಅಂತಂದೇಳಿ ಮನ್ಯಾಗೆ ಬೈತಿದ್ರು ಹಂಗೆ ಮತ್ತು ಅದನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಸ್ವೀಟ್ ಸ್ವಲ್ಪ್ ಬೆಲ್ಲ ಹಾಕಿ ಚೆನ್ನಾಗಿ ಹುರಿದು ಭೇಷ್ ಹಾಗಲ್ಕಾಯಿ ತೊಳೆದು ಭೇಷ್ ಸಣ್ಣಗೆ ಹ್ಞೂ ಹೆಚ್ಚಿ ಭೇಷ್ ಚೆನ್ನಾಗ್ ಹುರಿದು ಆಮೇಲೆ ಅದಕ್ಕೆ ಉಳ್ಳಾಗಡ್ಡೆ ಟಮಟಿ ಎಣ್ಣೆ ಭೇಷ್ ಚೆನ್ನಾಗ್ ಹಾಕಿ ಉಪ್ಪು ಮತ್ತು ಬೆಲ್ಲ ಹಾಕಿ ಬೇಯ್ಸಿ ತಿಂದ್ವಿ ಮನ್ಯಾಗೆ ಮನೆಗೆಲ್ಲಾವ ನಮ್ಮಮನೆ ನಮ್ಮ ಮನೆಯವರು ಇಷ್ಟ ಪಟ್ಟರು ನನ್ನ ಮಕ್ಕಳು ಪಸ್ಟ್ ತಿಂತಿದ್ದಿಲ್ಲ ಅದನ್ನು ಒಂದುಸಾರೆ ತಿಂದು ತಿಂದಿಲ್ಲಾ ಎರಡುಸಾರೆ ತಿಂದಿಲ್ಲಾ ಮೂರನೆಸಾರೆ ಚೆನ್ನಾಗಾಗೈತಮ್ಮ ಅಂತ ಅಂದು ತಿಂದರು ಹಾಗಲಕಾಯಿನ ಅದು ನನಗೆ ಮಾಡಾಕೆ ಕಷ್ಟಾತು ಆಯಿತು ನನಗೆ ಅದು ಕಷ್ಟ ಆದ್ರೂ ಎರಡು ಮೂರುಸಾರೆ ಏನೋ ಇದು ಚೆನ್ನಾಗ್ ಆಗಲಿಲ್ಲ ಅಂತ ಅನ್ಸಿದ್ರು ಮೂರನೇಸರಿಗೆ ಚೆನ್ನಾಗಾಯ್ತು ತಿನ್ನು ತಿನ್ನೊಕ್ಕು ಚೆನ್ನಾಗ್ ಆರೋಗ್ಯಕರ ಅದು ಹಾಗಲ್ಕಾಯಿ ಅಂತಂದು ಹೇಳಿ ನಾವು ತಿಂದ್ವಿ ನಮ್ಮ ಮಕ್ಳು ತಿನ್ನೊಕ್ ಅಭ್ಯಾಸ ಮಾಡಿದ್ವಿ ತಿಂತಾರೆ ಇವಾಗ ಇವಾಗಲೂ ಹಾಗಲ್ಕಾಯಿ ಅಂದರೆ ಚೆನ್ನಾಗ್ ತಿಂತಾರೆ ರೊಟ್ಯಾಕೆ ಮಾತ್ರ ಭೇಷ್ ತಿಂತಾರೆ ಹಂಗಾಗಿ ನಮಗೆ ಹಾಗಲ್ಕಾಯಿ ಮಾಡೋದು ನಮ್ಗೆ ಕಷ್ಟ ಆದ್ರೂ ನಾವು ಆಮೇಲೆ ಮಾಡಿ ತಿಂದಾಗ ನಮಗೆ ಅನುಭವ ಆಯ್ತು ಅದು ಆಮೇಲೆ ಸಹ ಇದು ಪಲಾವು ಪಲಾವ್ ಅದು ನಮಗೆ ಫಸ್ಟಿಗೆನದು ಗೊತ್ತಿದ್ದಿಲ್ಲ ಹೆಂಗೆ ಮಾಡಬೇಕು ಅಕ್ಕಿ ಆಕಿ ಅಕ್ಕಿಗೆ ಅಕ್ಕಿಗೆ ನೀರು ಎಷ್ಟು ಹಾಕ್ಬೇಕು ಮತ್ತು ಅದಕ್ಕೇನೇನು ಮಸಾಲಾ ಹಾಕ್ಬೇಕು ಹೆಂಗ್ ಬೇಸ್ಬೇಕು ಅಂತ ನನಗ್ ಅದು ಫಸ್ಟಿಗೇನು ಗೊತ್ತಿದ್ದಿಲ್ಲ ನನಗೆ ಅದು ಹಂಗೆ ಎಲ್ಲನ ಹೋದಲ್ಲಿ ನೋಡ್ಕೊತಿದ್ದೆ ಮದುವೆಗಳ ಮದುವೆಯಲ್ಲಿ ಮತ್ತು ಫಂಕ್ಷನ್ಗಳಾಗ ಆಗಲಿ ಅಲ್ಲೆ ಇಲ್ಲಿ ಮಾಡೋದು ನಾನು ನೋಡ್ಕೊತಿದ್ದೆ ಫಸ್ಟ್ ಸ್ವಲ್ಪ ಮಾಡ್ತಿದ್ದೆ ಕೆಟ್ಟೋದರೆ ಕೆಟ್ಟೋಗ್ಲಿ ಅಂತಂದೇಳಿ ಮಾಡ್ತಿದ್ದೆ ಮಾಡಿ ಒಂದುಸಾರೆ ಕೆಟ್ಟಿತು ಆಮೇಲೆ ಎರಡುಸಾರೆ ಕೆಟ್ಟಿತು ಮೂರನೇಸಾರೆ ಮಾಡಿದೆ ಪ್ರಯತ್ನ ಮಾಡಿದೆ ಚೆನ್ನಾಗ್ ಬಂತು ಅದು ನನಗೆ ಫಸ್ಟಿಗೆ ಕಷ್ಟಾಯಿತು ಮಾಡೊಕ್ ಬರಲಿಲ್ಲಾಂದ್ರು ಎರಡು ಮೂರುಸಾರೆ ಆದಮೇಲೆ ಚೆನ್ನಾಗ್ ಅನಿಸಿತ್ತು ಕಷ್ಟಾದ್ರು ಅನುಭವ ಆಯಿತು ಮಾಡ್ಬೇಕಾಂತಂದೇಳಿ ಕಷ್ಟಾಯಿತು ಮಾಡಿದೆ ತಿಂದ್ವಿ ಚೆನ್ನಾಗನ್ಸಿತ್ತು ಆಮೇಲೇ ಪಲಾವ್ ಆಯಿತು ಮಾಡಿದ್ವಿ ತಿಂದ್ವಿ ಚೆನ್ನಾಗನ್ಸಿತ್ತು ಆಮೇಲೆ ಇದು ಬೆಂಡೆಕಾಯಿ ಬೆಂಡೆಕಾಯಿ ಕೆಲವೊಬ್ಬರು ಬೆಂಡೆಕಾಯಂದರೆ ಇಷ್ಟ ಪಡೋಲ್ಲ ನಮಗೆ ಬೆಂಡೆಕಾಯಿ ಅಂದರೆ ಬಹಳ ಇಷ್ಟ ಯಾಕಂದರೆ ನಾರಿನ ಪಾ ಅಂಶ ಅದು ನಾರುಯಿರೋದ್ರಿಂದ ಕಣ್ಣಿಗೆ ಬಹಳ ಒಳ್ಳೇದು ನಾದು ತಿನ್ನೋಕೆ ಫಸ್ಟಿಗೇ ಹುಡುಗರು ತಿಂತಿದ್ದಿಲ್ಲ ಏ ಬೇಡಮ್ಮ ಇದು ನನಗಿಷ್ಟ ಆಗೊಂಗಿಲ್ಲ ನಾನು ತಿನ್ನೊದಿಲ್ಲ ಅಂತಿದ್ರು ನಾನು ಅದು ಇದ್ರು ತಿನ್ನೋದ್ರಲಿಂದ ಏನು ಉಪಯೋಗ ಅಂತಂದು ಹೇಳ್ದೆ ಆಮೇಲೆ ತಿನ್ನೋಕೆ ಅವರು ಇಷ್ಟ ಪಟ್ಟರು ಕಣ್ಣಿಗೆ ಒಳ್ಳೇದು ಅಂತಂದೇಳಿ ಅವರು ಇಷ್ಟ ಪಟ್ರು ಹಂಗಾಗಿ ಬೆಂಡೆಕಾಯಿ ತಿನ್ನೋದು ನಾವು ಅಭ್ಯಾಸ ಮಾಡ್ಕೊಂಡ್ವಿ ಬೆಂಡೆಕಾಯಿ ತಿಂದ್ವಿ ಮತ್ತು ಸೊಪ್ಪು ಎಲ್ಲಾ ಸೊಪ್ಪುಗಳು ಮಾಡೋದು ನನಗೆ ಅಷ್ಟು ಗೊತ್ತಿದ್ದಿಲ್ಲ ಮಾಡೋಕ್ ಕಲಿತ್ಕೊಂಡ್ವಿ ಕಣ್ಣಿನ ನೋಡಿದ್ವಿ ಕಷ್ಟಾಯಿತು ಕಷ್ಟ ಆದ ಆದ್ರು ಮಾಡ್ಬೇಕು ಕಲಿಬೇಕು ಅಂತಂದೇಳಿ ನಿರ್ಧಾರ ಮಾಡಿ ಅದನ್ನ ಕಲ್ತು ನಾವು ಪಾಠ ಕಲ್ತಿವಿ ಅದರ್ಲಿಂದ ನಮಗೆ ಏನು ಉಪಯೋಗಾಯಿತು ಅದ್ ಹೆಂಗ್ ತಿನ್ಬೇಕು ಅಂತಂದೇಳಿ ಕಷ್ಟ ಆದ್ರು ನಾವು ಮಾಡ್ಕೊಂಡ್ ತಿಂದು ಅದನ್ನು ಅನುಭವ ಅನುಭವದಿಂದ ಅನುಭೋಗ್ಸಿದೀವಿ ಎಲ್ಲ ಪದಾರ್ಥ ತಿನ್ನಬೇಕು ತಿಂದು ಕಷ್ಟ ಆದ ಆದ ಆಯಿತು ಅಂತಂದೇಳಿ ನಾವು ಬಿಡೊಂಗಿಲ್ಲ ಕಷ್ಟ ಆದ್ರು ಅದನ್ನು ಪ್ರಯತ್ನ ಮಾಡಿ ತಿಂದು ತಿಂದು ಇದು ಮಾಡ್ಕೊಂಡಿವಿ ಆಮೇಲೆ ಅಷ್ಟೇ ಇನ್ನು